ಅಡುಗೆ ಮಾಡುವಾಗ ನಾವು ಜಾಸ್ತಿಯಾಗಿ ನಾವು ಸ್ಟೀಲ್ ಪಾತ್ರೆಯನ್ನು ಯೂಸ್ ಮಾಡುವುದು ಸ್ಟೀಲ್ ಇಲ್ಲದೇ ಅಲ್ಯುಮಿನಿಯಮ್ ಪಾತ್ರೆ ಅದು ಈಗ ನಾವು ಜಾಸ್ತಿ ನಾವು ಉಡುಪಿ ಕಡೆಯವ್ರಾಗಿರುವುದ್ರಿಂದ ನಾವು ಮೀನು ಪದಾರ್ಥಯೆಲ್ಲ ನಾವು ಜಾಸ್ತಿ ನಾವು ಮಾಡುವುದು ದಿನಾ ನಮ್ಮ ಮನೆಯಲ್ಲಿ ಮೀನು ಬೇಕೇ ಮೀನಿಗೆ ನಾವು ಹೇಗೆ ಅಂದರೆ ನಾವು ಮಣ್ಣಿನದು ಮಣ್ಣಿನದು ಮಡಿಕೆ ಮಡಿಕೆ ಅಂದರೆ ಮಣ್ಣಿನದು ನಾವು ಎಂಥ ಪಾತ್ರೆಯನ್ನು ನಾವು ಯೂಸ್ ಮಾಡ್ತೇವೆ ಯಾಕಂದರೆ ಈ ಮೀನು ಸಾರು ಮಾಡಬೇಕಾದ್ರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡುವಾಗ ಅದು ಒಳ್ಳೆಯಾಗುವುದಿಲ್ಲ ರುಚಿಯಾಗುವುದಿಲ್ಲ ಆದರೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾವು ಅದನ್ನು ಮಾಡುವಾಗ ಅದರ ರುಚಿಯೇ ಬೇರೆ ಮೀನು ಪದಾರ್ಥ ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲೇ ನಾವು ಮಾಡಬೇಕು ಸ್ಟೀಲ್ ಪಾತ್ರೆಯಲ್ಲಿ ಮಾಡಬಾರ್ದು ಮಣ್ಣು ಅದಕ್ಕೆ ಮೀನು ಪದಾರ್ಥಕ್ಕೆ ಮಾತ್ರ ನಾವು ಮಣ್ಣಿನ ಪಾತ್ರೆಯನ್ನು ಯೂಸ್ ಮಾಡ್ತೇವೆ ಮತ್ತು ಇನ್ನೊಂದೊಂದು ದೋಸೆ ಮಾಡ್ತೇವೆ ಇಲ್ಲಿ ಉಡುಪಿ ಉಡುಪಿ ಮಂಗ್ಳೂರು ಸೈಡ್ ಆ ಸೈಡಲ್ಲಿ ಒಂದು ದೋಸೆ ಮಾಡ್ತೇವೆ ಉಪ್ಪು ದೋಸೆ ಅಂತ ಅದಕ್ಕೆ ನಾವು ಮಣ್ಣಿನದ್ದು ಒಂದು ತವಾವನ್ನು ನಾವು ಯೂಸ್ ಮಾಡ್ತೇವೆ ಅದು ಎರಡು ಬಿಟ್ಟರೆ ನಾವು ಮತ್ತೆ ಎಲ್ಲ ನಾವು ಸ್ಟೀಲ್ ಇಲ್ಲದೇ ಅಲ್ಯುಮಿನಿಯಮ್ಮನ್ನೇ ನಾವು ಯೂಸ್ ಮಾಡುವುದು ಯಾಕೆ ಹೇಳಿದರೆ ಇಲ್ಲಿ ನಮಗೆ ಕಮ್ಮಿಗೆ ಸಿಗುವುದು ಕೂಡ ಅದೇ ಆ ಥರದ ನಮಗೆ ಸ್ಟೀಲ್ ಮತ್ತು ಅಲ್ಯುಮಿನಿಯಮ್ಮಿಗೆ ಕಂಪೇರ್ ಮಾಡಿದರೆ ಈ ಮಣ್ಣಿನದು ತುಂಬ ಕಾಸ್ಟ್ಲಿ ನೋಡಲಿಕ್ಕೋದ್ರೆ ಮಣ್ಣಿನದು ಪಾತ್ರೆಗಳು ತುಂಬ ಕಾಸ್ಟ್ಲಿ ಸ್ಟೀಲ್ ಮತ್ತು ಅಲ್ಯೂಮಿನಿಯಮ್ಮಿಗೆ ಕಂಪೇರ್ ಮಾಡಿದರೆ ನಾವು ಅದರಲ್ಲೇ ಯಾಕೆ ಮಾಡುವುದಂದ್ರೆ ಈಗ ತರಕಾರಿ ಪದಾರ್ಥ ಎಂಥಾದ್ರೂ ಮಾಡಬೇಕಾದ್ರೆ ನಾವು ಸ್ಟೀಲಲ್ಲಿ ಅಲ್ಯೂಮಿನಿಯಮ್ ಬಾಣಲೆಯಲ್ಲಿ ಸ್ಟೀಲ್ ಬಾಣಲೆಯಲ್ಲೇ ನಾವು ಅದನ್ನು ಟ್ರೈ ಮಾಡ್ತೇವೆ ಒಂದು ಹಾಲು ಕುದಿಸಬೇಕಾದ್ರೆ ಅದನ್ನು ಈಗ ದೋಸೆಯೆಲ್ಲ ನಾವು ನಾನ್ಸ್ಟಿಕ್ಕನ್ನು ಯೂಸ್ ಮಾಡ್ತೇವೆ ಮತ್ತು ಮನೆಯಲ್ಲೇ ನಾವು ಜಾಸ್ತಿ ಯೂಸ್ ಮಾಡುವುದಂದ್ರೆ ಸ್ಟೀಲಿನದು ಮ್ ಮಾ ಇದು ಪಗಡೆಯನ್ನೇ ನಾವು ಪರಡಿಯನ್ನೇ ಪಾತ್ರೆಯನ್ನೇ ನಾವು ಯೂಸ್ ಮಾಡುವುದು ಅಡುಗೆ ಮಾಡುವಾಗ ಆಗ್ಬೋದು ಊಟ ಮಾಡುವಾಗ ಆಗ್ಬೋದು ಸ್ಟೀಲ್ ಬಟ್ಟಲು ಸ್ಟೀಲ್ ಲೋಟ ಸ್ಟೀಲ ಪ್ಲೇಟ ಸ್ಟೀಲ್ ಸ್ಪೂನ್ಸ್ ಎಲ್ಲ ಸ್ಟೀಲಿನದೆ ನಾವು ಜಾಸ್ತಿಯಾಗಿ ಯೂಸ್ ಮಾಡ್ತೇವೆ ಮನೆಯಲ್ಲಿ ಮುಂಚೆಯಿಂದ ಕೂಡ ನಾವು ಸ್ಟೀಲಿನದೆ ಜಾಸ್ತಿ ಯೂಸ್ ಮಾಡುವುದು ಈಗ ಕೂಡ ಅದನ್ನೇ ನಾವು ಯೂಸ್ ಮಾಡೋದು